ನಾವು ಬೈಕಿಂಗ್ ಎಲ್ಲರ ಪ್ರವಾಸ ಏನಾದ್ರ್ ಮಾಡಬೇಕಾದ್ರೆ ನಾವು ಬೈಕಲ್ಲಿ ಕೆಲವೂ ಪರಿಕರಗಳನ್ನು ಇಟ್ಕೊಬೇಕು ಅದರಲ್ಲಿ ಮುಖ್ಯವಾಗಿ ಒಂದು ಸ್ಟೆಪ್ನಿ ಒಂದು ಸ್ಟೆಪ್ನಿ ಇಟ್ಕೋಬೇಕು ಅಂದರೆ ಟೈಯರು ಟೈಯರುಗಳನ್ನು ಇಟ್ಕೋಬೇಕು ಮತ್ತು ಇದೊಂದೂ ಗಮ್ಮು ಮತ್ತು ಸ್ಪ್ಯಾನರು ಸ್ಕ್ರೂ ಡೈವರು ಮತ್ತು ನಿಮ್ಮದು ಫಸ್ಟ್ ಎಯ್ಡ ಸಾಮಗ್ರಿಗಳು ಮತ್ತು ಮೊಳೆ ಇವೆಲ್ಲ ಕೆಲವು ಸಣ್ಣ ಪುಟ್ಟ ಪರಿಕರಗಳನ್ನು ನಾವು ಇಟ್ಕೋಬೇಕು ಪ್ಯಾನರ್ ಅಲ್ಲಿ ಎಲ್ಲ ಟೈಪ್ ಪ್ಯಾನರ್ ಇಟ್ಕೋಬೇಕು ಯಾಕಂದ್ರೆ ಎಲ್ಲಿ ಆದರೂ ನಾವು ಹೋಗ್ತ ಟೈಯರ್ ಪಂಚರ್ ಆದರೆ ಅದನ್ನು ತೆಗೆದು ದುರಸ್ತಿ ಮಾಡುವಾಗ ಒಂದು ಇದಿರಬೇಕು ಮತ್ತು ಎಲ್ಲಿಯಾದ್ರೂ ಇದು ಬೈಕು ರಿಚ್ಚು ವಿಚ್ಚಾಗಿ ನಿಲ್ಲುವ ಸಾಧ್ಯತೆಗಳಿರ್ತವೆ ನಾವು ಜಾಸ್ತೀ ಓಡಾಡಿದಾಗ ಬ ಲಾಂಗ್ ಲಾಂಗ್ ಟ್ರಿಪ್ಪು ಎಲ್ಲಾದ್ರು ಹೋದಾಗ ಬೈಕು ಹೀಟಾಗಿ ಅದನ್ನು ಅದು ನಿಲ್ಲುವ ಸಾಧ್ಯತೆ ಇರ್ತಾವೆ ಅಂಥ ಟೈಮಲ್ಲಿ ಅದನ್ನು ಇಂಜಿನ್ನುಗಳನ್ನು ಓಪನ್ ಮಾಡಿ ಬಿಚ್ಚಿ ನೋಡುವ ಕೆಲವೊಂದು ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಬೇಕಾಗ್ತದೆ ಅದರಿಂದ ನಾವು ಸ್ಕ್ರೂ ಡೈವರು ಪ್ಯಾನರು ಇಂಥವುಗಳನ್ನು ನಾವು ಇದು ಮಾಡಬೇಕು ಮತ್ತು ಒಂದು ಇಂಜಿನ್ ಆಯ್ಲು ಸ್ವಲ್ಪ ಪೆಟ್ರೋಲು ನಾವು ರಿಸರ್ವೂ ಈ ಥರ ನಾವು ಒಂದು ಬಾಟಲಲ್ಲಿ ಇಟ್ಕೊಂಡು ಹೋಬೇಕಾಗ್ತದೆ ಮತ್ತೊಂದು ಸ್ವಲ್ಪ ನೀರು ತೆಗೆದುಕೊಂಡು ಹೋಗಬೇಕು ನಾನು ಒಂದು ಸರಿ ಮದುವೆ ಮನೆಗೆ ಹೋದಾಗ್ ಬೇರೆ ಊರಿಗೆ ಹೋದಾಗ ನಂದು ಟೈಯರು ಪಂಚರಾಗಿತ್ತು ಆ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ಕಾಡಿನ ಮಧ್ಯದಲ್ಲಿ ಇದೆ ಊರಿಂದ ಸುಮಾರು ಒಂದು ಎಂಟು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಹಾಳಾಗಿತ್ತು ನಿಂತಿತ್ತು ಕಾರು ನಾನು ನನ್ನ ಫ್ಯಾಮಿಲಿ ಹೋಗಿದ್ವು ಮೂರು ಜನ ಮೂರು ಜನ ಹೋಗಿದ್ವು ಆ ಮಧ್ಯ ದಾರೀಲಿ ಅವಾಗ ನಾವು ಒಂದು ಕಡೆ ನಿಲ್ಲಿಸಿ ಇದು ಮಾಡಿದ್ದೆವು ಆಮೇಲೇ ಇದು ಸೈಕಲ್ ಪಂಪೂ ತೆಗೆದ್ಕೊಂಡು ಬಂದು ಪಂಪ್ ಮಾಡಿ ಸ್ವಲ್ಪ ದೂರ ಪಂಪ್ ಮಾಡಿದ ಕೂಡಲೇ ಅದು ಗಾಳಿ ತುಂಬಿ ಅದರಿಂದ ಮೂವ್ ಮಾಡಿ ಹೋದ್ವು ಹಾಗೆ ಮಾಡಿ ಮಾಡಿ ದಾರಿಯಲ್ಲಿ ಒಂದು ಹತ್ತು ಇಪ್ಪತ್ತು ಸರಿ ಗಾಳಿ ಹಾಕೋದು ಗಾಳಿ ಹೋದ ಕೂಡಲೇ ಪುನಃ ನಿಲ್ಲಿಸೋದು ಪುನಃ ಗಾಳಿ ಹಾಕೋದು ಹೀಗ್ ಮಾಡಿ ಅದು ಆದ್ದರಿಂದ ಒಂದು ಸೈಕಲ್ ಪಂಪ್ ಒಂದು ಸಣ್ಣದು ಗಾಳಿ ಹಾಕೋ ಥರ ಒಂದು ಪಂಪ್ ಇಟ್ಕೊಂಡ್ರೆ ನಾವು ಅದನ್ನು ಗ್ಯಾರೇಜಿನವರೆಗೆ ಹೋಗಿ ಅಲ್ಲಿ ದುರಸ್ತಿಯನ್ನು ಮಾಡಿಕೊಂಡು ನಮ್ಮ ಮುಂದಿನ ಇದನ್ನು ಮಾಡ್ಬೋದು ಮತ್ತು ಪೆಟ್ರೋಲನ್ನು ಯಾವಾಗಲೂ ಒಂದು ದೂರ ಪ್ರಯಾಣಕ್ಕೆ ಹೋದಾಗ್ ಒಂದು ಲೀಟ್ರು ಹೆಚ್ಚು ಕಡಿಮೆ ಒಂದು ಅರ್ಧ ಲೀಟ್ರು ಒಂದು ಲೀಟ್ರ್ ಇಟ್ಕೊಂಡ್ರೆ ಒಂದು ಹತ್ತು ಕ್ ಇಪ್ಪತ್ತು ಕಿಲೋಮಿಟ್ರು ನಾವು ಸಂಚರಿಸ್ಬೇಕಾದ್ರೆ ಪಕ್ದಲ್ಲಿ ನಮಗೆ ಊರು ಸಿಗುತ್ತೆ ಅಲ್ಲಿ ನಾವು ಮುಂದೆ ಬದಲೀ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ಬೋದ್ ಅಂತೇಳಿ ಇದು ಇದೇ ಥರ ಬೈಕ್ ಫೇಲ್ಯೂರ್ ಆಗಿತ್ತು ಅದನ್ನು ಸರಿ ಪಡಿಸಿಕೊಂಡು ನಾವೂ ನಮ್ಮ ಮದುವೆ ಮನೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ಬಂದೆವು